ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ಬೇಕಾದ್ರೆ ಮೇಲ್ನೋಟಕ್ಕೆ ಕಾಣಿಸುವ ಹಾಗೆ ಮರಳಿ ಬಾ ಶಾಲೆಗೆ ಅಂಗನವಾಡಿ ಶಾಲೆ ಬಿಟ್ಟ ಮಕ್ಕಳಿಗೆ ಆಪ್ತ ಸಲಾ ಸಮಾಲೋಚನೆ ಬಾಲಕಾರ್ಮಿಕ ವಿರೋಧ ವೆ ವಿರೋಧ ಮತ್ತು ಬಾಲ್ಯ ವಿವಾಹ ತಡೆ ಇಂಥ ಮುಂತಾದ ಹಲವಾರು ಕಾರ್ಯಕ್ರಮಗಳು ಇದ್ದರೂ ಸಹ ಇತ್ತೀಚೆಗೆ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಬಾಲ್ಯ ವಿವಾಹಗಳು ನಡೆದ ನಿದರ್ಶನಗಳು ಇಲ್ಲಿ ತುಂಬ ಕಣ್ಣಾರೆ ಕಂಡಿದ್ದೇವೆ ಅದೇ ರೀತಿ ಹೆಚ್ಚು ಹೆಚ್ಚು ವಯಸ್ಸಿಗೆ ಬಂದ ಹೆಣ್ಣುಮಕ್ಳು ಅಂದರೆ ಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಕೆಲಸವನ್ನರಿಸಿ ಬೇರೆ ಊರಿಗೆ ಯಾರೋ ಮಾತು ಕೇಳಿ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವ ಸ್ಥಿತಿಗಳು ಇದ್ದಾವೆ ಹಾಗೇ ಹೋದವರು ವೇಶ್ಯವಾಟಿಕೆಯಲ್ಲಿ ಮುಂತಾದವು ದುರ್ದೈವ ಪರಿಸ್ಥಿತಿಗಳಿಗೆ ಸಿಲುಕಿ ತಮ್ಮ ಜೀವನವನ್ನು ಜೀವವನ್ನು ಕೂಡ ಕಳೆದುಕೊಂಡ ನಿದರ್ಶನಗಳು ಇದ್ದಾವೆ ಯೋಜನೆಗಳು ಬರೀ ಯೋಜನೆಯಾಗೇ ಉಳಿದಿದ್ದಾವೆ ಉಳಿದಿದ್ದಾವೆಯೇ ಹೊರತು ಅಭಿವೃದ್ಧಿಯೆಡೆಗೆ ಇರುವ ಯೋಜನೆಗಳನ್ನೇ ಜನರಿಗೆ ತಲುಪಿಸುವ ಒಂದು ಮಾಧ್ಯಮವನ್ನು ಸರ್ಕಾರ ಅಂದರೆ ಇಲ್ಲಿಯ ಜಿಲ್ಲೆಯ ನೌಕರ ವರ್ಗ ಅದನ್ನು ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಬೇಕಾಗುತ್ತದೆ